ನಿನ್ನೆ ನಾನು ಫ್ಯಾ ನಮ್ಮ ಫ್ಯಾಮ್ಲಿನಾಗ ಸುಮ್ರ ಡಿನ್ನರು ಅಂತ ಆಡ್ರು ಮಾಡಿದ್ದ ಸ್ವಿಗ್ಗಿನಲ್ಲಿ ಮಾಡಿದ್ರಾ ನನಗೆ ಆನ್ ಟೈಮ್ ಸಿಕ್ಕಿಲ್ಲ ನಾನು ಬೇಕಾಗಿದ್ದು ನಾನೆಲ್ಲ ವೆಜಿಟೇರಿಯನ್ ಆಡ್ರು ಮಾಡೀನಿ ಬ ಮನೆಗೆ ನಂಗೆ ರಿಸೀವ್ ಆಗ್ಯದ ಎಲ್ಲ ನಾನ್ ವೆಜಿಟೇರಿಯನ್ ಈ ಥರ ಪ್ರಾಬ್ಲಮ್ ಇದ್ರೆ ಹೆಂಗೆ ಮಾಡಬೇಕು ಮತ್ತು ಲೇಟ್ ಡೆಲಿವರಿ ವಿದಿನ್ ಒನ್ ಆರ್ ಪ್ರೊಡಕ್ಟು ನಮಗೆ ತರಿಸಿ ಕೊಡ್ತಾರಾ ಡೆಲಿವರ್ ಮಾಡ್ತಾರಾ ಅಂತ ಹೇಳೀರಿ ಇವಾಗ ನೋಡಿದ್ರೆ ಟು ಅರ್ಸ್ ಲೇಟ್ ನಾವು ಹಸಿವಾಗಿ ಹಸುವಿಗೆ ಕಾಯ್ದು ಕಾಯ್ದು ಮತ್ತು ಬೇರೆ ಕಡೆಯಿಂದ ಆಡರ್ ಮಾಡಿ ಇದು ಮಾಡ್ದೇವು ಇವಾಗ ಹೆಂಗೆ ಮಾಡ್ಬೇಕು ಇವಾಗ ನಾವು ಇದು ನಮ್ದು ಲಾಸೇ ಆಲ್ಮೋಶ್ಟ್ ಟು ಥೌಸಂಡ್ ಆರ್ಡ್ರ್ ಮಾಡೀವಿ ನಾವು ಫಾಮ್ಲಿ ಕಡೆಯಿಂದು ಫುಲ್ ಫ್ಯಾಮ್ಲಿ ಎಮ್ಟಿ ಸ್ಟಮಕ್ ಟು ಅರ್ಸ್ ವೆಯ್ಟ್ ಮಾಡೋದು ಸುಮ್ನೆ ಅದನಾ ಅದಕ್ಕೆ ಬೇರೆ ಕಡೆ ಆರ್ಡ್ರ್ ಮಾಡಿದೆವು ಇವಾಗ ಇದೂ ಈ ಥರ ಸರ್ವೀಸು ಸ್ವಿಗ್ಗಿನಾಗ ಇತ್ತಂದ್ರೆ ನೆಕ್ಸ್ಟ್ ಟೈಮ್ ನಾವು ಯಾವ ರೀತಿ ಸ್ವಿಗ್ಗಿನಾಗ ಆರ್ಡ್ರ್ ಕೊಡಬೇಕು ಕೊಡಲೇವು ನಾವು ಬೇರೇ ಬೇರೆ ಝೊಮ್ಯಾಟೋ ಆ ಥರ ಡೆಲ್ವರಿ ಫುಡ್ ಅವ್ರ ಹತ್ರ ಆರ್ಡ್ರ್ ಮಾಡ್ಬೇಕಾಗ್ತದ ಸ್ವಿಗ್ಗಿನಾಗ ಎಲ್ಲ ಮಾಡ್ತೆವು ಮಾಡಲ್ಲೆವು ಇಂಥ ಪ್ರಾಬ್ಲಮಿಗೆ ಸ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಎಲ್ಲಿ ಸಿಕ್ತದೆ ನಮಗೆ ನಮಗೆ ಈ ಥರ ಸರ್ವಿಸ್ ಇಷ್ಟ ಆಗಿಲ್ಲ